ಸೊ ನಾವು ಕನ್ನಡದಲ್ಲಿ ಮಾತಾಡಲಿಕ್ಕೆ ತುಂಬ ಇಷ್ಟ ಪಡ್ತೀವಿ ನಾನು ಕೂಡ ನನ್ನ ಮಾತೃಭಾಷೆ ಬಂದ್ಬಿಟ್ಟು ಉರ್ದು ಆದರು ನಾನು ಹೆಚ್ಚಿನ ಒಲವು ನಾನು ಕನ್ನಡಕ್ಕೆ ಕೊಡೋಕೆ ಇಷ್ಟ ಪಡ್ತೀನಿ ಕನ್ನಡ ತುಂಬ ಇಷ್ಟ ನನಗೆ ನಂದು ಗೆಳೆಯರೆಲ್ಲ ನನಗೆ ಕನ್ನಡದವರೇ ಇದ್ದಾರೆ ಸೊ ಗೆಳೆಯರ ಹತ್ತಿರನೇ ನಾನು ಭಾಳ ಒಳ್ಳೆಯದು ಹೊಸ್ಟ್ಲ್ ಅಲ್ಲಿ ಸೊ ಅದರಿಂದ ನಂಗೆ ಕನ್ನಡದ ಮೇಲೆ ತುಂಬ ಪ್ರೀತಿ ಇದೆ ನಾನು ಕನ್ನಡದ ನ್ಯೂಸ್ ಪೇಪರ್ ಓದ್ತಿನಿ ಕನ್ನಡ ಪುಸ್ತಕಗಳನ್ನ ಓದ್ತೀನಿ ಕನ್ನಡ ಸಾಹಿತ್ಯ ಪುಸ್ತಕಗಳನ್ನ ಓದ್ತೀನಿ ಹಾಗೆ ನಾನು ಸ್ವಂತ ಗ ಕನ್ನಡದ ಕವನಗಳನ್ನ ಬರೀತೀನಿ ಹೀಗೆ ನನಗೆ ತುಂಬ ಆಸಕ್ತಿ ಇದೆ ಕನ್ನಡದ ಮ್ಯಾಲೆ ಕನ್ನಡ ನನ್ನ ಕನ್ನಡದ ಗೆಳೆಯರಿದ್ದಾರೆ ನೀನು ನಿನ್ನ ಮಾತೃ ಭಾಷೆ ಉರ್ದು ಅಂತ ನೀನು ತೋರ್ಸ್ಕ ನಿಂಗೆ ಗೊತ್ತೆ ಆಗಲ್ಲ ಆ ರೀತಿ ಕನ್ನಡ ಮಾತಾಡ್ತ್ಯಾ ನೀನು ನಿನಗೆ ಅಷ್ಟೊಂದು ಚೆನ್ನಾಗಿ ಕನ್ನಡ ಬರುತ್ತೆ ಅಂತೆಲ್ಲ ಹೇಳಿ ನನಗೆ ಹೇಳ್ಡ್ರೆ ನನ್ನ ಸ್ನೆಹಿತರು ಎಷ್ಟೋ ಬಾರಿ ನನ್ಗೆ ಅನ್ಸತ್ತೆ ಸೊ ನನಗೆ ಕನ್ನಡ ಓದೋದು ತುಂಬ ಇಷ್ಟ ನನಗೆ ಕನ್ನಡ ಬ ಯಾರಾದರು ಏನಾದರು ತಪ್ಪುಗಳು ಮಾಡಿದರೆ ಅದನ್ನ ಕರೆಕ್ಟ್ ಮಾಡ್ತೀನಿ ವ್ಯಾಕರ್ಣದಲ್ಲಾಗಲಿ ಏನಾದರು ಬರ್ದ್ರು ಕೂಡ ಅದರನ್ನ ನಾನು ಕರೆಕ್ಟ್ ಮಾಡ್ತೀನಿ ಅಷ್ಟೊಂದು ಚೆನ್ನಾಗಿ ನನಗೆ ಕನ್ನಡ ಭಾಷೆ ಬರುತ್ತೆ ಕನ್ನಡದಲ್ಲಿ ಮಾತಾಡ್ದ್ರೆ ತುಂಬ ಇಷ್ಟ ಕನ್ನಡದ ಭಾಷಣಗಳಲ್ಲಿ ಕೂಡ ಭಾಗವಹಿಸ್ತೀನಿ ರಿಸೆಂಟಾಗಿ ನಮ್ಮ ಕಾಲೇಜಲ್ಲಿ ಒಂದು ಫಂಕ್ಷನ್ ನಡೆಯಿತು ಅದರಲ್ಲಿ ನಾನು ಎಲ್ಲ ಶಿಕ್ಷಕರ ಬಗ್ಗೆ ಕನ್ನಡದಲ್ಲೇ ಬರ್ಕೊಬಂದಿದ್ದೆ ಅವರೆಲ್ಲ ನನಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕನ್ನಡದ ಬಗ್ಗೆ ಮಾತಾಡಿದಕ್ಕೆ ಚೆನ್ನಾಗಿ ಮಾತಾಡ್ತೀನಿ ನಾನು ಕನ್ನಡದನ ಸೊ ಕನ್ನಡ ಗ್ರಾಮರ್ ಕಲ್ತಿದೀನಿ ನಾನು ಕನ್ನಡ ಗ್ರಾಮರ್ ಬಗ್ಗೆ ನನಗೆ ತಿಳುವಳಿಕೆ ಇದೆ ಭಾಷೆ ಯಾವ ರೀತಿ ಮಾತಾಡಬೇಕು ಅಂತ ಬರುತ್ತೆ ನ ನಾನಾನು ಸಾಮಾನ್ಯವಾಗಿ ಕನ್ನಡ ಭಾಷೆಯನ್ನ ವ್ಯಾಕರಣೀಕೃತವಾಗಿ ಮಾತಾಡ್ತೀನಿ ಅಂದರೆ ಅಚ್ಚು ಕಟ್ಟಾಗಿ ಮಾತಾಡ್ತೀನಿ ಅದನ್ನ ನೋಡ್ಬುಟ್ಟು ಕೇಳ್ತಾರೆ ನನಗೆ ಬಳ್ಳಾರಿಲಿ ನೀನು ಇಲ್ಲೇ ಇರೋ ಕನ್ನಡನ ಮಾತಾಡುದು ಇಲ್ಲ ಬ್ಯಾಂಗ್ಲೂರಲ್ಲಿರೋ ಕನ್ನಡದನ ನಾನು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀನಿ ನೀನು ಗ್ರಾಂಥಿಕ್ವಾಗಿ ಮಾತಾಡ್ತಿಯಲ್ಲ ಅಂತ್ಹೇಳಿ ಸುಮಾರು ಜನ ನನಗೆ ಹೇಳಿದ್ದಾರೆ ಅಭಿಪ್ರಾಯ ಅವ್ರ ಅಬಿಪ್ರಾಯಗಳನ್ನ ಹೇಳಿದ್ದಾರೆ ಇಷ್ಟು ಸ್ಪಷ್ಟ ಮಾತಾಡ್ತಿಯಲ್ಲ ನೀನು ಅಂತ್ಹೇಳಿ ಸೊ ನನ್ನ ಮೂಲ ಉದ್ದೇಶನೆ ಕನ್ನಡನ ಬೆಳೆಸಬೇಕು ಕನ್ನಡನ ಚೆನ್ನಾಗಿ ಮಾತಾಡಿ ಕನ್ನಡ ಇದು ಮಾಡಬೇಕು ಅಂತ ಇವು ನಮ್ಮ ವರ್ಣಮಾಲೆಯಲ್ಲಿ ಅ ಆ ಇ ಈ ನ ಳ ವರೆಗು ಎಲ್ಲ ಹೇಳ್ತಾರೆ ಅದನ್ನ ಸ್ಪಷ್ಟವಾಗಿ ಹೇಳಲ್ಲ ನನ್ನ ಸ್ನೇಹಿತರಿಗೆ ನಾನು ಪರೀಕ್ಷೆ ಮಾಡಿದ್ದೀನಿ ಈ ವರ್ಣಮಾಲೆ ಹೇಳುವಾಗ ಸ್ಪಷ್ಟವಾದ ಇದು ದಿರ್ಬ ಅಲ್ಪಪ್ರಾಣ ಮಹಾಪ್ರಾಣ ಆಗಿರ್ಬೋದು ದೆ ದು ಹ್ರಸ್ವಸ್ವರ ಆಗಿರ್ಬೋದು ದೀರ್ಘ ಸ್ವರ ಆಗಿರ್ಬೋದು ಈ ರೀತಿ ಈ ಆ ಇಂದ ಳ ವರ್ಗು ಈ ಪ ಪ ಬ ಬ ಮ ನ ಪ ಫ ಬ ಭ ಮಾ ಅಂತ ಹೇಳಬೇಕು ಅದನ್ನ ಇಲ್ಲ ಎಲ್ಲರೂ ಹಿಂಗೆ ಹೇಳ್ತಾರೆ ಪಪಬಭಮ ಒಂದು ಭಾಷೆ ಇದೆ ಅಂದ್ಮೇಲೆ ಅದಕ್ಕೆ ಒಂದು ಒಂದು ಅಕ್ಷರಕ್ಕೆ ಒಂದೊಂದು ಸೌಂಡ್ ಇರತ್ತೆ ಶಬ್ಧ ಇರತ್ತೆ ಆ ಶಬ್ಧನ ನಾವು ಬೆಳೆಸಿ ಮಾತಾಡಬೇಕು ಅದು ಹಾಗಲ್ಲ ಅದು ಬೆಳ್ದು ಬಂದ್ಬಿಟ್ಟಿದೆ ಮೊದಲಿಂದನೂ ನಮ್ಮ ಕ್ಲಾಸ್ ರೂಮ್ಗಳಲ್ಲಿ ಕ ಕ ಗ ಗ ನ ಅಂತಂಬುಡ್ತಿವಿ ಅದು ಹೇಳೊ ರೀತಿ ಹೇಗೆ ಅಂದರೆ ಕ ಖ ಗ ಘ ಜ್ಞಾ ಅಂತ ಹೇಳಬೇಕು ಇವಾಗ ಪ ಪ ಬ ಬ ಮ ಅಂತ ಹೇಳ್ಬಿಡ್ತಾರೆ ಪ ಫ ಅದು ಪ ದಿಂದ ಪ ಇಂದ ಪದ ಫ ಇಂದು ಫಲ ಪ ಬೇರೆ ಫ ಬೇರೆ ಪ ಫ ಬ ಭ ಮ ಅಂತ ಹೇಳಬೇಕು ಬಟ್ ಆ ರೀತಿ ಅಲ್ಲ ಎಲ್ಲರು ಹೇಳೋದು ಹೆಂಗೆ ಹೇಳ್ತಾರೆ ಬಹಳಷ್ಟು ಜನ ನಾನು ನೋಡಿದ್ದೀನಿ ಬಹಳಷ್ಟು ಜನ ಹೆಂಗೆ ಹೇಳ್ತಾರಂದರೆ ಪ ಪ ಬ ಬ ಮ ಅಂತ ಹೇಳ್ಬಿಡ್ತಾರೆ ಸೊ ಒಂದೊಂದು ಅಕ್ಷರಕ್ಕೆ ಒಂದೊಂದು ಶಬ್ಧ ಅಂತ ಇರತ್ತೆ ಆ ರೀತಿ ಎಲ್ಲ ಹೇಳ್ಬೇಕೆ ಹೊರ್ತು ನಾವು ಮೊದ್ಲು ನಾವು ಏನು ಓದ್ತಾ ಇದ್ದೀವಿ ಇವಾಗ ನೋಡು ಓದ್ಬೇಕಾದರೆ ಹೆಂಗೆ ಓದ್ತೀವಿ ಫಲ ಅಂತಿದ್ದರೆ ಫಲ ಅಂತಾನೆ ಹೇಳ್ತಿವಿ ಅದೇ ಫ ಈ ವರ್ಣಮಾಲೆಯಲ್ಲಿ ಓದಬೇಕಾದರೆ ಪ ಪ ಬ ಬ ಮ ಅಂತಹೇಳ್ಬಿಡ್ತೀವಿ ಯಾಕೆ ಹಾಗೆ ಇದು ಈ ಬದಲಾವಣೆ ಆಗಬೇಕಾಗಿದೆ ಎಲ್ಲರೂ ಚೆನ್ನಾಗಿ ಮಾತಾಡಬೇಕು ಒಂದು ಬಾಷೆಗೆ ಒಂದೊಂದು ಅಕ್ಷರ ಇದಾವ ಅಂತಂದರೆ ಆ ಅಕ್ಷರಕ್ಕೆ ಅದರದ್ದೇ ಆದಂಥ ಒಂದು ಶಬ್ದಗಳಿರ್ತವೆ ಇವಾಗ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ನಮಗೆ ನಲವತ್ತೊಂಬತ್ತು ಶಬ್ಧಗಳಿದ್ದಾವೆ ಆ ಶಬ್ ವರ್ಣಮಾಲೆಗಳಿದ್ದಾವೆ ಆ ನಲವತ್ತೊಂಬತ್ತು ವರ್ಣಮಾಲೆಗಳಿಗು ನಲವತ್ರೊಂಬತ್ತು ಶಬ್ಧಗಳಿದ್ದಾವೆ ಬೇರೆ ಬೇರೆ ಶಬ್ಧಗಳಿದ್ದಾವೆ ಆ ಶಬ್ಧಕ್ಕೆ ಆ ಕರೆಕ್ಟಾಗಿರೋ ಶಬ್ಧವನ್ನು ಕರೆಕ್ಟಾಗೆ ಉಚ್ಛಾರ ಮಾಡಬೇಕು ಅವಾಗೆ ಆ ಭಾಷೆಯ ಗುರುತು ಸಿಗತ್ತೆ ನಮಗೆ ಮಾತಾಡಲಿಕ್ಕೆ ವರ್ಣಮಾಲೆಗಳ ಬಗ್ಗೆ ವ ನಮ್ಮ ಗೆಳೆಯರು ಎಲ್ಲರೂ ನನಗೆ ನಾನು ಇಂಗ್ಲೀಷಲ್ಲಿ ಕೂಡ ಆಂಗ್ಲ ಇಂಗ್ಲೀಷಲ್ಲಿ ಕೂಡ ಮಾತಾಡ್ತೀನಿ ಕನ್ನಡದಲ್ಲಿ ಕೂಡ ನಾನು ಸ್ಪಷ್ಟವಾಗಿ ಮಾತಾಡ್ತೀನಿ ಕನ್ನಡದಲ್ಲಿ ಮಾತಾಡ್ವಾಗ ನನ್ನ ಗೆಳೆಯರೆಲ್ಲ ಹೇಳ್ತಾರೆ ನೀನು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತ್ಯಾಲ ಕನ್ನಡದ ಮೇಲೆ ನನಗೆ ಕನ್ನಡ ಓದಿ ಓದಿ ಓದಿ ಓದಿ ಕನ್ನಡದ ಮೇಲೆ ತುಂಬ ಪ್ರೀತಿ ಇದೆ ಕನ್ನಡ ಚೆನ್ನಾಗಿ ಮಾತಾಡ್ತೀನಿ ನಮ್ಮ ಯುವಕ್ರು ಏನಿದ್ದಾರೆ ಅವ್ರು ಕೂಡ ನನ್ನನೆದಿರು ಇಂಗ್ಲೀಷಲ್ಲಿ ಮಾತಾಡ್ಬಿಟ್ಟರೆ ನಿಂಗೇನು ಕನ್ನಡ ಬರಲ್ಲೇನಪ್ಪ ನೀನು ಕನ್ನಡದವ್ನು ಅಲ್ಲವಾ ಅಂತ ಹೇಳಿ ನನಗೆ ಎಲ್ಲ ಹೇಳ್ತಾರೆ ಅದಕೋಸ್ಕರ ನನಗೆ ಅದು ಇಷ್ಟ ಆಗ್ದೇ ಇರೋ ಕಾರಣ ನಾನು ನನ್ನ ಇಂಗ್ಲಿಷ್ ಇಂಗ್ಲೀಷಲಲ್ದೆ ನಾನು ಕನ್ನಡದಲ್ಲೇ ಬಹಳ ಮಾತಾಡ್ತೀನಿ ನಾನು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿ ಹಾಗೇ ನನಗೆ ಕನ್ನಡದ ಮೇಲೆ ಪ್ರೀತಿ ಇದೆ ಕನಡದಲ್ಲೇ ಮಾತಾಡ್ತೀನಿ ಎಲ್ರು ಜೊತೆ ನನಗೆ ಹೆಮ್ಮೆಯಿಂದಾನೆ ಮಾತಾಡ್ತೀನಿ ನಾನು ನನ್ನ ಫ್ರೆಂಡ್ಸ್ ಕೂಡ ನನಗೆ ಕನ್ನಡದಲ್ಲೇ ನಾನೇನಾದರು ಒಂದ್ವೇಳೆ ಯಾವ್ದಾದರೂ ವಿಷ್ಯದ ಬಗ್ಗೆ ಇಂಗ್ಲಿಷಲ್ಲಿ ಏನಾದರು ಮರ್ತು ಕೂಡ ಮಾತಾಡಿದ್ರೆ ಅವ್ರು ನಂಗೆ ಹೇಳ್ತಾರೆ ನೀನು ಕನ್ನಡದಲ್ಲೇ ಹೇಳು ಅಂತ್ಹೇಳಿ ನಾನು ಯಾವುದೇ ಇಂಗ್ಲೀಷ್ ಪಾಠ ಅಥ್ವ ಪದ್ಯವನ್ನ ಇಂಗ್ಲೀಷಲ್ಲಿ ಓದು ಕನ್ನಡದಲ್ಲಿ ಅರ್ಥ ಮಾಡಸ್ತೀನಿ ನನ್ನ ನನ್ನ ಕನಡ ಮಾಧ್ಯಮದ ವಿದ್ಯಾರ್ಥಿಗಳು ಮತ್ತು ನನ್ನ ಸ್ನೇಹಿತ್ರು ಏನಿದ್ದಾರೆ ಅವರಿಗೆಲ್ಲ ನಾನು ಆಂಗ್ಲ ಭಾಷೆಯಲ್ಲಿ ಓದಿ ಅದನ್ನ ನಾನು ಕನ್ನಡದಲ್ಲೇ ವರ್ಗಾವಣೆ ಮಾಡಿ ಅವರಿಗೆ ಹೇಳ್ತೀನಿ ಈ ರೀತಿ ಇದೆ ಇದು ಅಂತ್ಹೇಳಿ ಆಂಗ್ಲ ಭಾಷೆಯ ಯಾವುದೇ ವಿಷಯ ಆಗಿರಲಿ ನಾನು ಅದನ್ನ ಕನ್ನಡಕ್ಕೆ ಕನ್ನಡಕ್ಕೆ ಅನುವಾದ ಮಾಡ್ಬುಟ್ಟು ಅವರಿಗೆ ನಾನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹಾಗೆ ನನ್ನ ಸ್ನೇಹಿತರಿಗೆ ಬಹಳಷ್ಟು ಜನ್ರಿಗೆ ನಾನು ಕಾಣದಲ್ಲೇ ಅದನ್ನು ಅವ್ರಿಗೆ ವಿವರಿಸ್ತೀನಿ ವಿಷಯದ ಬಗ್ಗೆ ಈ ರೀತಿ ಕನ್ನಡದ ಒಲವು ಬಹಳ ಇದೆ ಕನ್ನಡದ ಮೇಲೆ ಬಹಳ ಹೆಮ್ಮೆ ಇದೆ ಕನ್ನಡ ಮಾತಾಡೋರು ಬಹಳ ಜನ ಇದ್ದಾರೆ ಇಲ್ಲಿ ಕನ್ನಡದಲ್ಲೇ ಮಾತಾಡಬೇಕು ಅಂತ ಕಟ್ಟುನಿಟ್ಟಾಗಿ ಶಿಸ್ತು ಪಾಲಿಸ್ದವ್ರು ಕೂಡ ಇದ್ದಾರೆ ಕನ್ನಡದಲ್ಲೇ ಮಾತಾಡಬೇಕು ಅಂತ ಹೇಳಿ ಧನ್ಯವಾದಗಳು